ಕೇಳಿಸ್ತಿದೆಯಾ

ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಕಾವ್ಯ ಅವ್ರ ತಾಯಿಯಾ ನೀವು ಸ್ಕೂಲಲ್ಲಿ ಮೇಡಮ್ ಮಂಡೆ ಮೀಟಿಂಗ್ ಇದೆ ಹಾಂ ಮಿಸ್ ಮಾಡಬೇಡಿ ಬನ್ನಿ ಮೇಡಮ್ ನಿಮ್ಮ ಮಗಳು ಮನೇಲೆಲ್ಲ ಹೇಗೆ ಓದ್ತಿದ್ದಾಳೆ ಮೇಡಮ್ ಸ್ಕೂಲೆಲ್ಲ ಪರವಾಗಿಲ್ಲ ಚೆನ್ನಾಗಿ ಓದ್ತಾಳೆ ಆದರೆ ತರಲೆ ಬುದ್ದಿ ಜಾಸ್ತಿ ಚೆನ್ನಾಗಿ ಹೇಳ್ಕೊಡಿ ಮೀಟಿಂಗಿದೆ ಮೇಡಮ್ ಮಿಸ್ ಮಾಡಬೇಡಿ ಬನ್ನಿ ಮಂಡೆ ಬನ್ನಿ ಮೇಡಮ್ ಹಾಂ ಮಂಡೆ ಬನ್ನಿ ಮೇಡಮ್ ಮಿಸ್ ಮಾಡಬೇಡಿ